ಹಲೋ ನಮಸ್ತೆ ಸರ್ ನಾನು ಭಾಗ್ಯ ಮಾತಾಡ್ತಾ ಇದ್ದೇನೆ ಬನಶಂಕರಿಯಿಂದ ಇದು ಶಾಂಭವಿ ಸಸ್ಯಹಾರಿ ಹೋಟೆಲ್ ಅಲ್ಲವಾ ಹಾಂ ಸರ್ ಸರ್ ನಾನು ತುಂಬ ಕೆಲಸ ಇರೋದರಿಂದ ನಾ ಬರ್ಲಿಕ್ಕೆ ಆಗೊಂಗಿಲ್ಲ ಸ್ವಲ್ಪ ಕೆಲವೊಂದು ಊಟಗಳನ್ನ ನಮ್ಮ ಮನೆಯವ್ರಿಗೆ ತಲಿಪಿಸ್ಲಿಕ್ಕೆ ಆಗ್ತದಾ ಯಾಕೆಂದ್ರೆ ನಿಮ್ಮ ಶಾಂಭವಿ ಹೋಟೆಲಲ್ಲಿ ಮಾಡಿರೋ ಊಟ ಅಂದರೆ ನಮ್ಮ ಮನೆಯವ್ರಿಗೆ ತುಂಬ ಇಷ್ಟ ಆದ್ದರಿಂದ ನಾನು ಕೆಲ್ಸದಲ್ಲಿ ತುಂಬ ಬಿಝಿ ಇದ್ದೇನೆ ಅದಕ್ಕಾಗಿ ಹಾಂ ಸರ್ ಹಾಗಿದ್ದರೆ ನಾನು ನಿಮಗೆ ವಿಳಾಸ ಹೇಳ್ತೇನೆ ಅದನ್ನು ನೀವು ಎಲ್ಲಾದರೂ ಬರ್ದ್ಕೊಳ್ಳಿಕ್ ಆಗ್ತದಾ ಹಾಂ ಸರ್ ತೊಗೊಳ್ಳಿ ಇದು ಯಶ್ವಂತಪುರ್ ಬಂದು ನಾಲ್ಕನೇ ಅಡ್ಡರಸ್ತೆ ಮುಂಭಾಗದಲ್ಲೇ ಸರ್ ಮುಂಭಾಗದಲ್ಲೇ ನಾಲ್ಕನೇ ಅಡ್ಡರಸ್ತೆ ಮೇಯ್ನ್ ರೋಡ್ ಹಾಂ ಸರ್ ಅದು ಮೂರನೇ ಮಹಡಿ ಹಾಂ ಸರ್ ನೀವು ಅಲ್ಲಿ ಹೋಗಿ ಕೇಳಿ ಭಾಗ್ಯ ಅವರ ಸಂಬಂಧಿಕರಾ ಅಂತ್ಹೇಳಿ ಅವರು ಹ್ಞೂ ಅಂತ ಹೇಳ್ತಾರೆ ಅವರಿಗೆ ನೀವು ಊಟವನ್ನು ತಲ್ಪಿಸಿ ನಾನು ನಿಮಗೆ ಮನಿ ಆರ್ಡ್ರ್ ಮಾಡ್ತೇನೆ ಫೋನ್ಪೇ ಮಾಡ್ತೇನೆ ಅಮೌಂಟು ಹಾಂ ಸರ್ ಧನ್ಯವಾದ ಎಷ್ಟೊತ್ತು ಆಗ್ತದೆ ಸರ್ ಓಕೆ ಸರ್ ಥ್ಯಾಂಕ್ ಯು ನಾನು ಅವ್ರಿಗೆ ಕಾಲ್ ಮಾಡಿ ಹೇಳ್ತೇನೆ ನೀವು ಅದನ್ನು ತಲ್ಪಿಸಿ ಬಿಡಿ ಧನ್ಯವಾದಗಳು ಸರ್ ತುಂಬ ಥ್ಯಾಂಕ್ ಯು ಸೋ ಮಚ್